ಹಲೋ ನಮಸ್ತೆ ಹೇಳಿ ಯಾರು ಹಾಂ ಹೇಳಿಮ್ಮಾ ಏನಾಗ್ಬೇಕಾಗಿತ್ತು

ಆಲ್ರಡಿ ಆಲ್ರಡಿ ನಾಲ್ಕು ಹ್ಞೂ ಓಕೆ ಅವ್ನ ಆಲ್ರಡಿ ನಾಲ್ಕು ದಿನ ರಜೆ ಹಾಕ್ಸಿದಿರ ಆಲ್ರಡಿ ಮತ್ತೆ ಇವಾಗ ಲೀವ್ ಕೇಳಿದ್ರೆ ಹೇಗೆ ನೋಡಿ ನೋಡಿ ಬೇಗ ಹುಷಾರು ಮಾಡಿ ಅವನು ಕ್ಲಾಸಲ್ಲಿ ಕ್ಲಾಸ್ ಟೆಸ್ಟ್ಗೂ ಏನು ಅಟೆಂಡ್ ಆಗ್ತಾ ಇಲ್ಲ ಕ್ಲಾಸ್ಗೂ ಕರೆಕ್ಟಾಗಿ ಬರ್ತಾ ಇಲ್ಲ ಆಲ್ರೆಡಿ ಒಂದು ವೀಕ್ ಆಯಿತು ಎಕ್ಸಾಮ್ಸ್ ಎಲ್ಲ ಇದಾವೆ ಮುಂದೆ ತುಂಬ ಪ್ರಾಬ್ಲಮ್ ಆಗುತ್ತೆ ಇದೇ ಥರ ಆದರೆ ಮನೇಲಿ ಎಲ್ಲ ಹೋಮ್ವರ್ಕ್ಸ್ ಎಲ್ಲ ಮಾಡಿಸಿ

ಹಾಂ ಹಾಂ ಹ್ಞೂ ಹ್ಞೂ ಓಕೆ ಓಕೆ ಬೆಟರ್ ಅದೂನು ಇಲ್ಲಿ ಬಂದ್ರೂನು ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ ಅಥವಾ ಮನೆಲ್ಲೇ ಮನೆಲ್ಲೆನೆ ಬೇಗ ಹುಷಾರು ಮಾಡಿ ಕಳಿಸಿ ಯಾಕೆಂದರೆ ನಾ ಆಲ್ರಡಿ ಒಂದು ವಿಕ್ ಆಗಿದೆ ಲೀವ್ ಹಾಕಿ ನಾನು ಹುಷಾರು ಆಗಿರ್ತಾನೆ ಅಂದ್ಕೊಂಡೆ ಬಟ್ ನೀವಾಗಿ ಈ ಥರ ಮಾತಾಡ್ತಾಯಿದ್ದೀರ ಇಟ್ಸ್ ಓಕೆ ಇರಲಿ ಹಾ ಹಾಗೆ ಹುಷಾರು ಮಾಡಿ ಕಳಿಸಿ ಯಾಕೆಂದರೆ ನೆಕ್ಸ್ಟ್ ಮಂತೆನೆ ಎಕ್ಸಾಮ್ಸ್ ಆ್ಯನ್ಯುವಲ್ ಎಕ್ಸಾಮ್ಸ್ ಎಲ್ಲ ಇರೋದರಿಂದ ನೀವು ಸ್ವಲ್ಪ ಅವ್ನ ಬಗ್ಗೆ ಕೇರ್ ತಗೊಂಡು ಬೇಗ ಹುಷಾರು ಮಾಡಿ ಸ್ಕೂಲಿಗೆ ಕಳಿಸಿದ್ರೆ ಒಳ್ಳೆಯದು ಹಾಂ ಸ್ವಲ್ಪ ಕೆ

ಓಕೆ ಓಕೆ ಹಾಂ ಓಕೆ ಖಂಡಿತ ಕಳಿಸ್ಕೊಡ್ತೀನಿ ಸ್ವಲ್ಪ ಎಕ್ಸಾಮ್ಸ್ಗೆ ಪ್ರಿಪೇರ್ ಮಾಡಿ ಸ್ವಲ್ಪ ಎಲ್ತ್ ಬಗ್ಗೆ ಕೇರ್ ತಗೊಂಡು ನೋಡ್ಕೊಳಕ್ಕೆ ಹೇಳಿ ಓಕೆ ಬಾಯ್